ಒಂದು ಸತಿ ನಮ್ಮ ಮನೆಯಲ್ಲಿ ಯ ಮ ಯಾವುದೇ ತರಕಾರಿಗಳಿದ್ದಿದಿಲ್ಲ ಸೊ ಆ ಟೈಮ್ನಲ್ಲಿ ನಾನೇನು ಮಾಡಿದೆ ಅಂತಂದರೆ ಏನಾದರೂ ಅಡುಗೆ ಮಾಡಲೇಬೇಕಲ್ಲ ಮಕ್ಕಳು ಬೇರೆ ಕೇಳ್ತಿದ್ದವು ಸೊ ಆವಾಗ ನಾನು ಮನೆಯಲ್ಲಿ ಚಪಾತಿ ಹಿಟ್ಟಿತ್ತು ಅದ್ರ ಜೊತೆಗೆ ಒಂದಿಷ್ಟು ತುಂಬ ಎಲ್ಲ ಡ್ರೈ ಮಸಾಲೆಗಳೆಲ್ಲ ಇತ್ತು ಚಾಟ್ ಮಸಾಲೆ ಇರ್ಬೌದು ಜೀರಾ ಪೌಡರ ಧನಿಯಾ ಪೌಡರ ಚಿಲ್ಲಿ ಪೌಡರು ಕಸೂರಿ ಮೇಥಿ ಈ ಥರ ತುಪ್ಪ ಘೀ ಎಲ್ಲ ಇತ್ತು ಸೊ ಇದನ್ನೆಲ್ಲ ತೊಗೊಂಡುಬಿಟ್ಟು ನಾನೇನಾದರೂ ಒಂದು ಪ್ಲ್ಯಾನ್ ಮಾಡೋಣ ಅಂತ ಆಮೇಲೆ ನಾನೇನು ಮಾಡಿದೆ ಇದನ್ನೊಂದು ಪರೋಟ ಥರ ಮಾಡ್ಬಿಡೋಣ ಸೊ ಮಕ್ಕಳಿಗೇನು ಅದ್ರೊಳಗಡೆ ಎಲ್ಲ ಮಸಾಲೆ ಹಾಕಿದರೆ ಟೇಸ್ಟ್ ಅನ್ಸುತ್ತೆ ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ತುಪ್ಪನೋ ಅಥವಾ ಬೆಣ್ಣೆನೋ ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಟೇಸ್ಟಿರುತ್ತೆ ಅಂತಂದೇಳಿ ನಾನು ಅದಕ್ಕೇನು ಮಾಡಿದೆ ಅಂದರೆ ಚಪಾತಿ ಹಿಟ್ನಲ್ಲಿ ಇದನ್ನೆಲ್ಲ ಮಸಾಲೆ ಜೀರಾ ಪೌಡರ್ ಧನಿಯಾ ಪೌಡರ ಗರಮ್ ಮಸಾಲೆ ಚಾಟ್ ಮಸಾಲೆ ಆಮೇಲೆ ಕೆಲವು ಮನೆಯಲ್ಲೇ ಮಾಡಿರುವಂಥ ಕೆಲವೊಂದು ಮಸಾಲೆಗಳು ಆಮೇಲೆ ಕಸೂರಿ ಮೇಥಿ ಕೊತ್ತಂಬರಿ ಆಮೇಲೆ ಬೆಳ್ಳುಳ್ಳಿ ಇವುನ್ನೆಲ್ಲವೂ ಹಾಕಿ ಎಲ್ಲ ಪೌಡರ್ ಪೌಡರ್ ಥರ ಹಾಕಿ ಲೇಯರೆಲ್ಲ ಮಾಡಿ ಅದ್ರ ಮೇಲೆ ತುಪ್ಪ ಎಲ್ಲ ಹಾಕಿ ಅದನ್ನ ಒಂಥರ ಪರೋಟ ಥರ ರೋಲ್ ರೋಲ್ಸ್ ತುಂಬ ಬರೋ ಹಾಗೆ ಮಾಡಿ ಅದನ್ನ ಒಂಚೂರು ರೌಂಡ್ ಮಾಡಿಕೊಂಡು ಚೆನ್ನಾಗಿ ತುಪ್ಪದಲ್ಲಿನೇ ಚೆನ್ನಾಗಿ ಲಟ್ಟಿಸಿ ಅದನ್ನು ಘೀ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸಿದೆ ಬೇಯಿಸಿದ ಮೇಲೆ ಮತ್ತೆ ಮನೆಯಲ್ಲಿ ಫ್ರಿಡ್ಜ್ ತೆಗ್ದು ನೋಡಿದಾಗ ಸೊ ಆವಾಗ ನನಗೆ ಗೊತ್ತಾಗಿದ್ದು ಅದ್ರೊಳಗಡೆ ಒಂದು ಸ್ವಲ್ಪ ಮೊಸ್ರು ಹೆಂಗು ಇತ್ತು ಸೊ ಮೊಸ್ರು ಜೊತೆ ಮೊಸ್ರಿನಲ್ಲಿ ಒಂದು ಸ್ವಲ್ಪ ಜೀರಿಗೆ ಉಪ್ಪು ಅದನ್ನೊಂದು ಹಾಕಿಬಿಟ್ಟೆ ಹಾಕಿಬಿಟ್ಟು ತಿರ್ಗಿ ಇದನ್ನು ಪರೋಟವನ್ನು ಇದೆರಡು ಸರ್ವ್ ಮಾಡಿದರೆ ಎಲ್ಲರಿಗೂ ಇಷ್ಟ ಆಯಿತು ಇದಕ್ಕೆ ಇನ್ನೋವೆಟಿವಾಗಿ ಮಾಡಿದ್ದು ಎದಕ್ಕೆ ಅಂತಂದರೆ ಒಂದು ಮಕ್ಕಳು ಪಲ್ಯ ಗಿಲ್ಯ ಎಲ್ಲ ಮಾಡಿದರೆ ಎಲ್ಲ ಅದು ತೆಗ್ದಿಡೋದು ಇದು ತೆಗ್ದಿಡೋದು ಎಲ್ಲ ಮಾಡ್ತಾರೆ ಅದ್ರ ಬದಲು ಬೆಟರ್ ಏನಪ್ಪಾಂದರೆ ಒಂದು ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ಹಾಕಿ ಅದ್ರೊಳಗಡೆನೇ ಮಿಕ್ಸ್ ಮಾಡಿಕೊಟ್ಬಿಟ್ರೆ ಎಲ್ಲ ತಿಂತಾರೆ ಅದು ಯಾವುದೂ ತೆಗಿಯೋಂಗಿಲ್ಲ ಹಿಂಗೆ ಮಾಡಿದೆ ಆಮೇಲೆ ಈ ತಿಂದು ತುಂಬ ಚಿಕ್ಕಮಕ್ಳು ಮೊಸರು ಅವೆಲ್ಲ ಬೇಡ ಅಂದ್ರೆ ಅವಾಗ ಹೇಗೂ ಟೊಮೊಟೊ ಸಾಸಿತ್ತು ಟೊಮೊಟೊ ಸಾಸ್ ಜೊತೆ ಕೂಡ ತಿಂದರು ಸೊ ಈ ರೀತಿಯಿಂದ ತುಂಬ ಟೇಸ್ಟ್ ಬೇರೆ ಆಗಿತ್ತು ಇದನ್ನೇ ಯಾವಾಗಲೂ ಅರ್ಜೆಂಟಿಗೆ ಏನಾದರೂ ಬೇಕಂದರೆ ಮನೆನಲ್ಲಿ ಯಾವಾಗಲೂ ಚಪಾತಿ ಹಿಟ್ಟಿರುತ್ತೆ ಅವಾಗ ಬಡ ಬಡ ಏನು ಮಾಡ್ತೀನಿ ಎ ಕೇಳಿದ ತಕ್ಷಣನೇ ಇಲ್ಲ ಲಂಚಿಗೆ ಬೇಕಂದರೆ ಅವಾಗ ಇದನ್ನು ಜಲ್ದಿ ಜಲ್ದಿ ಮಾಡಿ ಹಿಂಗೆ ಕೊಟ್ಬಿಡ್ತೀನಿ ಸೊ ಈ ರೀತಿಯಾಗಿ ಯಾವಾಗಲೂ ಅಷ್ಟೇ ಮನೆಯಲ್ಲಿ ತರಕಾರಿ ಇಲ್ಲ ಅದು ಇಲ್ಲ ಇದು ಇಲ್ಲ ಅಂದಾಗ ಯಾವುದೋ ಒಂದು ಹಿಡ್ಕೊಂಡು ಏನೋ ಒಂದು ಮಾಡಿ ಚೆನ್ನಾಗಿ ನೀಟಾಗಿ ಟೇಶ್ಟ್ ಮಾಡಿ ಮಕ್ಕಳಿಗೆ ತಿನ್ನಿಸೋದು ಮನೆಯಲ್ಲಿನೂ ಹಾಗೆ ಅಡ್ಜಸ್ಟ್ ಮಾಡ್ಬಿಡ್ತೀನಿ ಒಂದೊಂದು ಸತಿ ಏನಾಗುತ್ತೆ ಎಲ್ಲೋ ಹೊರ್ಗಡೆ ಹೋಗಿ ಬರ್ತೀವಿ ಲೇಟಾಗಿ ಬಿಟ್ಟಿರುತ್ತೆ ರಾತ್ರಿ ಹೊತ್ತಲ್ಲಿ ಲೇಟಾಗಿ ಎಲ್ಲ ಅನ್ನ ಸಾರು ಎಲ್ಲ ಕುಕ್ ಮಾಡಕ್ಕೆ ಆಗೋಲ್ಲ ಸೊ ಆ ಟೈಮ್ನಲ್ಲಿ ಏನು ಮಾಡ್ತೀನಿ ಹೀಗೆ ಜಲ್ದಿ ಪಟ ಪಟ ಅಂತ ಉಪ್ಪಿಟ್ಟು ಏನೋ ಒಂದು ಪಟ್ಟಂತ ಮಾಡಿಬಿಡೋದು ಅಥ್ವಾ ಏನು ಬೇಕು ಏನು ಐಟಮ್ ಬೇಕೋ ಅದನ್ನು ಅದೇ ಟೈಮ್ನಲ್ಲಿ ಸ್ ಜಸ್ಟ್ ಫ್ರಿಡ್ಜ್ ತೆಗೆಯೋದು ಆವಾಗ ಏನು ಇರುತ್ತೋ ಅದನ್ನು ತೊಗೊಂಡು ಆ ಮೈಂಡಲ್ಲಿ ಏನು ಹೊಳೆಯುತ್ತೆ ಆ ಕ್ರಿಯೇಟಿವ್ ಆಗಿ ಮಾಡಿಬಿಡೋದು ಸೊ ಯಾವಾಗಲೂ ನಾನು ಒಂದು ಅಡುಗೆ ಮಾಡಬೇಕಂದ್ರೆ ಇದೆಲ್ಲ ತರಕಾರಿ ಇರಬೇಕು ಹಿಂಗೇ ಇರಬೇಕು ಹಾಗೇ ಇರಬೇಕು ಅಂತ ಯಾವತ್ತೂ ಪರ್ಟಿಕ್ಯುಲರ್ ಇರೋಲ್ಲ ಸೊ ಮನೆನಲ್ಲಿ ಏನು ಇರುತ್ತೆ ಅದ್ರ ಮೇಲೆಯೇ ರೆಸಿಪಿ ಹೊಸ್ದಾಗಿ ರೆಡಿ ಮಾಡೋದು ಆನ್ ಸ್ಪಾಟ ಅದ್ರ ಜೊತೆ ಟೇಸ್ಟಿಯಾಗಿ ಪಲ್ಯಗಳು ಇರ್ಬೌದು ಸಾಂಬಾರ್ಗಳು ಇರ್ಬೌದು ಆ ಥರ ಮಾಡೋದು ಇವತ್ತು ಮಾಡಿರೋ ಸಾಂಬಾರು ನಾಳೆನೂ ಅದೇ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ ಯಾಕಂದರೆ ನನಗೆ ಹೊಸ ಹೊಸ ಅಡುಗೆಗಳಂದ್ರೆ ತುಂಬ ಇಷ್ಟ ಮಕ್ಕಳಿಗೆ ಚೆನ್ನಾಗಿ ತಿನ್ನಿಸ್ಬೇಕು ಹೊಸ ಹೊಸ ಐಟಮನ್ನ ತಯಾರು ಮಾಡಬೇಕು ಯಾರು ಮಾಡ್ಲಾರದ್ದು ನಾ ಮಾಡಬೇಕು ಈ ಥರದ್ದೆಲ್ಲ ನನಗೆ ತುಂಬ ಇಷ್ಟ ಆಮೇಲೆ ಈ ಸಾಯಂಕಾಲ ಹೊತ್ ಏನಾದರೂ ಸ್ನಾಕ್ಸ್ ಬೇಕು ಅಂತ ಕೇಳಿದ್ರೆ ಕೂಡ ನಾನು ಯಾವಾಗಲೂ ಒಂದು ಸ್ವೀಟ್ ಚಟ್ನಿ ಖಾರ ಚಟ್ನಿ ಹಿಂಗ್ ಫ್ರಿಡ್ಜ್ನಲ್ಲಿ ಇಟ್ಟಿರ್ತೀನಿ ಆಲೂಗಡ್ಡೆ ಇರುತ್ತೆ ಬಟಾಣಿ ಇರುತ್ತೆ ಸೊ ಏನೋ ಒಂದು ಚಾಟ್ಸ್ ರೆಡಿ ಮಾಡಿ ಕೊಟ್ಟುಬಿಡೋದು ಮಕ್ಕಳಿಗೆ ಕ ಮೊನ್ನೆ ಒಂದು ಸತಿ ಕಚೋರಿ ಟ್ ಚಾಟ್ ಅಂತ ದೊಡ್ಡ ದೊಡ್ಡ ಪೂರಿಗಳು ಮನೆನಲ್ಲಿ ಉಳ್ಕೊಂಡಿತ್ತು ಸೊ ಆವಾಗ ಏನು ಮಾಡಿದೆ ಅಂದರೆ ಒಂದು ಸ್ವಲ್ಪ ಆಲೂಗಡ್ಡೆ ಏನೋ ಇತ್ತು ಒಂದು ನಾಲ್ಕು ಕುದಿಸ್ಬಿಟ್ಟೆ ಆವಾಗ ಆಲೂಗಡ್ಡೆ ಹಾಕಿ ಇದು ಆ ದೊಡ್ಡ ಪೂರಿಯಲ್ಲಿ ಬಾಯಿ ಒಡೆದು ಅದ್ರ ಒಳಗಡೆ ಎಲ್ಲ ಮಸಾಲೆ ಹಾಕಿ ಆಮೇಲೆ ಇರೋ ಬರೋ ಚಾಟ್ ಮಸಾಲೆ ಡ್ರೈ ಮಸಾಲೆ ಮೆಣ್ಸಿನ ಪುಡಿ ಏನು ಇದು ಸಾಲ್ಟು ಈ ಥರ ಎಲ್ಲ ಮಸಾಲೆನೂ ಹಾಕಿ ಆಮೇಲೆ ಮೊಸರು ಈರುಳ್ಳಿ ಟಮೆಟೊ ಆಮೇಲೆ ಸೇವು ಇದು ಪಾನಿಪುರಿ ಸೇವು ಇದು ಏನು ಇರುತ್ತಲ್ಲ ಅದು ಇದನ್ನೆಲ್ಲ ಹಾಕಿ ಮತ್ತು ಮೇಲೆ ಸ್ವೀಟ್ ಚಟ್ನಿ ಖಾರ ಚಟ್ನಿ ಕೊತ್ತಂಬರಿ ಈ ಥರದ್ದೆಲ್ಲ ಹಾಕಿ ಮಕ್ಳಿಗೆ ಕೊಟ್ಟಾಗ ಅವರು ತುಂಬ ಇಷ್ಟ ಆಯಿತು ಇದು ಕ ಇದ್ ಕ ದೊಡ್ಡ ಕಚೋರಿ ಚಾಟ್ ಥರ ಆಗಿಬಿಡ್ತು ಸೊ ನನಗೆ ಹಿಂಗೆ ನಾನು ಏನು ಮಾಡ್ತೀನಿ ಯಾವಾಗಲೂ ಅಷ್ಟೆ ಏನು ಅವತ್ತು ಏನು ಆಯಿತು ಪಾನಿ ಖಾಲಿ ಆಗಿಬಿಟಿತ್ತು ಸೊ ಮಕ್ಕಳಿಗೆಲ್ಲ ಪಾನಿಪುರಿ ಬೇಕೇ ಬೇಕಂತ ಅಂದ ಆವಾಗ ನಾನು ಏನು ಮಾಡಿದೆ ಈ ಥರ ಇದು ಉಳಿದಿರೋದು ಏನೇನು ಐಟಮ್ ಮನೆಯಲ್ಲಿ ಏನೇನು ಚಾಟ್ ಐಟಮ್ ಮಾಡಿದ್ದು ಉಳಿದಿತ್ತೋ ಅದನ್ನೆಲ್ಲ ಅದ್ರ ಒಳಗಡೆ ಹಾಕಿಬಿಟ್ಟೆ ಯೂಶಲಿ ಬಟಾಣಿ ಕೂಡ ಹಾಕಬೇಕು ಆವಾಗ ಬಟಾಣಿ ಇದ್ದಿದ್ದಿಲ್ಲ ಆದರೆ ಆವಾಗ ಕಡ್ಲೆಕಾಳು ಇತ್ತು ನೆನೆಸಿಟ್ಟಿದ್ದು ಸೊ ಆ ಕಡಲೆಕಾಳನ್ನ ಸಮೇತ ನಾನು ಅದ್ರ ಒಳಗಡೆ ಹಾಕಿ ಅದೊಂದು ಆಗ ಅದು ಒಂಥರ ಟೇಶ್ಟ್ ಆಗ್ಬಿಡ್ತು ಸೊ ಇನ್ನೊಂದು ಸರ್ತಿ ನಾ ಏನು ಮಾಡಿದೆ ಅಂತಂದರೆ ಮನೆಯಲ್ಲಿ ಅವಾಗ ಬಟಾಣಿ ಇದ್ದಿದ್ದಿಲ್ಲ ಕಡ್ಲೆಕಾಳು ಇತ್ತು ಆಲೂಗಡ್ಡೆ ಇತ್ತು ಆವಾಗ ಏನು ಮಾಡಿದೆ ಪಾನಿ ಇದ್ದಿದ್ದಿಲ್ಲ ಆವಾಗ ಚಿಕ್ಕ ಚಿಕ್ಕ ಪೂರಿಗಳು ಇದ್ದವು ಸೊ ಆ ಪೂರಿಯಲ್ಲಿ ಇದನ್ನೆಲ್ಲ ಹಾಕಿ ಮತ್ತು ಅದನ್ನು ಇದು ಏನು ಮಾಡಿದೆ ಡ್ರೈ ಮಸಾಲೆಗಳೆಲ್ಲ ಹಾಕಿ ಕೊತಂಬರಿ ಎಲ್ಲ ಹಾಕಿ ನಿಂಬೆ ಹಣ್ಣು ಹಿಂಡಿ ಅದು ಒಂಥರ ಡ್ರೈ ಇದು ಪುರಿ ಸೊ ಡ್ರೈ ಪುರಿ ಮಾಡಿ ಕೊಟ್ಟುಬಿಟ್ಟಿದ್ದು ಇನ್ನೊಂದು ಸರ್ತಿ ಗೋಬಿ ಮಂಚೂರಿ ಮಾಡಬೇಕು ಅಂದಾಗ ಒಂದು ಸತಿ ಗೋಬಿ ಮಂಚೂರಿಗೆ ಗೋಬಿ ಇದ್ದಿದ್ದಿಲ್ಲ ಆವಾಗ ಕೋಸು ಜಾಸ್ತಿ ಇತ್ತು ಕೋಸನ್ನೇ ಒಂದು ಪಕೋಡ ಥರ ಮಾಡಿಬಿಟ್ಟೆ ಆದ್ರೆ ಆಮೇಲೆ ಆ ಪಕೋಡ ಎಲ್ಲ ಮಾಡಿದಮೇಲೆ ಅನಿಸ್ತು ಇಲ್ಲ ತಡಿ ಇದನ್ನು ಮಂಚೂರಿ ಮಾಡ್ಬಿಡ ಅಂತ ಅಂದು ಸೋಯಾ ಸಾಸು ಟೊಮೆಟೊ ಸಾಸು ಚಿಲ್ಲಿ ಸಾಸ್ ಅವೆಲ್ಲ ಇತ್ತು ಅವೆಲ್ಲವನ್ನು ಹಾಕಿ ಜಿಂಜರ್ ಗಾರ್ಲಿಕ್ ಎಲ್ಲ ಹಾಕಿ ನೆಕ್ಸ್ಟ್ ನೀಟಾಗಿ ಒಂದು ಗೋಬಿ ಮಂಚೂರಿ ಥರವೇ ಅವಾಗ ಇದು ಕೋಸು ಮಂಚೂರಿ ಥರ ಆಗ್ಬಿಡ್ತು ಅದು ಸೊ ಅದು ಕೂಡ ತುಂಬ ಟೇಸ್ಟ್ ಆಗಿಬಿಡ್ತು ಆಮೇಲೆ ಅದನ್ನು ಏನಂತಂದರೆ ಅದನ್ನು ಡ್ರೈ ಆಗಿ ಮಂಚೂರಿ ಮಾಡೋಕ್ಕಿಂತ ಮುಂಚೆ ಇದ್ದಿದ್ದು ಪಕೋಡ ಥರ ಆಯಿತು ಕೆಲ ಒಬ್ಬರು ಪಕೋಡ ಥರನೂ ತಿಂದರು ಕೆಲವೊಬ್ಬರು ಮಂಚೂರಿನೂ ತಿಂದರು ಹೀಗೆ ಏನಂತಂದರೆ ಯಾವುದೇ ಒಂದು ಐಟಮ್ ಇರಲಿ ನೀಟಾಗಿ ಹೀಗೇ ಇರಬೇಕು ಅಂತೇನಿಲ್ಲ ನಾನು ಯಾವಾಗಲೂ ಎಲ್ಲವನ್ನು ಇನೊವೇಟಿವ್ ಆಗಿ ಆಮೇಲೆ ಕೆಲ್ವೊಂದು ಸರ್ತಿ ಗೂಗಲಲ್ಲಿ ಸರ್ಚ್ ಮಾಡ್ತೀನಿ ಮಾಡಿಬಿಟ್ಟು ಆವಾಗ ಯಾವುದಾದ್ರು ಒಳ್ಳೆಯ ಐಟಮ್ ಏನಾದರೂ ಇತ್ತು ಅಂದ್ಕೊ ಅದರಲ್ಲಿ ನೋಡ್ತೀನಿ ನೋಡಿಬಿಟ್ಟು ಕೆಲವೊಂದು ಕಡೆ ನಾರ್ತ್ ಇಂಡಿಯನ್ನು ಅಥವಾ ಈಸ್ಟ್ ಇಂಡಿಯದು ಯಾವುದೋ ಒಂದು ಇರುತ್ತೆ ಆ ರೆಸಿಪಿಗಳನ್ನು ನೋಡೋದು ನಮ್ಮ ಸೌತ್ ಇಂಡಿಯನ್ಗೆ ಮಿಕ್ಸ್ ಮಾಡಿ ಮಾಡಿಬಿಡೋದು ಸೊ ಈ ರೀತಿ ಏನಂತಂದರೆ ಹೆಂಗೋ ಒಂದು ಯಾವುದೋ ಒಂದು ಟೇಸ್ಟ ಬಟ್ ನಮಗೆ ಇಷ್ಟ ಆದ ರೀತಿಯಲ್ಲಿ ಇಮ್ಯಾಜಿನೇಶನ್ ಮಾಡಿಕೊಂಡು ಟೇಸ್ಟ್ ಆಗಿ ಮಾಡಿಕೊಡುವುದದು ನನಗೆ ತುಂಬ ಇಷ್ಟ ಹೀಗೆ ಇದೇನೇ ಇದು ಏನಪ್ಪ ಅಂತಂದ್ರೆ ನಂಗೆ ಯಾವಾಗ್ಲಿಂದನೂ ಯಾಕೆ ನನ್ಗೆ ಇಷ್ಟು ಕುಕ್ಕಿಂಗ್ ಇಷ್ಟ ಅಂತಂದರೆ ನನ್ನ ಚಿಕ್ಕ ವಯಸ್ಸಿಂದನೂ ನನಗೆ ಕುಕ್ಕಿಂಗ್ ಅಂದ್ರೆ ತುಂಬ ಇಷ್ಟ ಆಮೇಲೆ ನನಗೆ ಆವಾಗೆಲ್ಲ ಕುಕ್ ಕುಕ್ಕರಿ ಶೋಸ್ ಎಲ್ಲ ತುಂಬ ಟಿವಿಯಲ್ಲೆಲ್ಲ ನೋಡ್ತಾ ಇದ್ದೆ ಆವಾಗೆಲ್ಲ ತುಂಬ ಯೂಟ್ಯೂಬ್ ಗೂಗಲ್ ಎಲ್ಲ ಇದ್ದಿದ್ದಿಲ್ಲ ಆವಾಗ ಶೋ ಇದರಲ್ಲಿ ಟಿವಿಯಲ್ಲೆಲ್ಲ ನೋಡ್ತಾ ಇದ್ವು ತುಂಬ ನೋಟ್ಸ್ ಮಾಡಿಕೊಳ್ತಾ ಇದ್ದೆ ಆಮೇಲಾಮೇಲೆ ಇಂಟರ್ನೆಟ್ ಬಂದಮೇಲೆ ಕೆಲವೊಂದೆಲ್ಲ ಇಷ್ಟ ಆಗಿರೋ ರೆಸಿಪಿಗಳನ್ನೆಲ್ಲ ಪ್ರಿಂಟ್ ತಕೊಂಡು ಮನೆಯಲ್ಲೆಲ್ಲ ಮಾಡೋಳು ಕಾಲೇಜ್ ಟೈಮ್ನಲ್ಲಿ ಜಾಬ್ ಟೈಮ್ನಲ್ಲೆಲ್ಲ ಸೊ ಇವಾಗ ಏನಾಗಿರೋದು ಮಾಡ್ತಾ ಮಾಡ್ತಾ ಒಂದು ಪ್ರ್ಯಾಕ್ಟೀಸ್ ಆಗಿ ತುಂಬ ಚೆನ್ನಾಗಿ ಈಗ ಅಡುಗೆ ಮಾಡಕ್ಕೆ ಶುರು ಮಾಡಿದ ಮೇಲೆ ಇವಾಗ ಮನೆಯಲ್ಲಿ ಏನು ಐಟಮ್ ಇರಲಿ ಇಲ್ಲದೇ ಇರಲಿ ಅದನ್ನ ನೀಟಾಗಿ ಮಾಡಿಬಿಡ್ತೀನಿ ತುಂಬ ಜನ ತಿಂದವರೆಲ್ಲ ತುಂಬ ಟೇಶ್ಟ್ ಆಗಿದೆ ಅಂತ ಅಪ್ರಿಷಿಯೇಟ್ ಮಾಡ್ತಾರೆ ಆಮೇಲೆ ನನ್ನ ಅಡುಗೇನೂ ತುಂಬ ಜನ ಇಷ್ಟಪಡ್ತಾರೆ ಸೊ ಇದಕ್ಕೆ ಏನಂದರೆ ನನಿಗೆ ಪ್ರೇರಣೆ ಏನಂದರೆ ನನಗೆ ತುಂಬ ಇಂಟ್ರೆಸ್ಟು ಕುಕ್ಕಿಂಗ ಸೊ ಇದು ಯಾವಾಗ್ಲಿಂದನೂ ನನಗೆ ಒಂದು ಯಾ ನಾ ನನ್ನ ಮನೆಯಲ್ಲಿ ಕಸ ಗುಡಿಸೋದು ಇನ್ನೊಂದು ಪಾತ್ರೆನ ಬೇಕಾದ್ರೆ ಸ್ಕಿಪ್ ಮಾಡ್ತೀನಿ ಯಾರೋ ಮನೆನಲ್ಲಿ ಹತ್ತು ಜನ ಬಂದ್ರೂನು ಪಟ್ ಅಂತ ಅಡುಗೆ ಮಾಡಿ ಕೊಡೋಕ್ಕೆ ನಾನು ಯಾವಾಗಲೂ ರೆಡಿ ನಂಗೆ ಖುಷಿ ಕೂಡ ಅಡುಗೆನ ಬೇಕಾದಂಗೆ ಎಂಥ ಐಟಮ್ ಇರಲಿ ಎಷ್ಟು ಜನ ಇರಲಿ ಮಾಡಿಬಿಡ್ತೀನಿ ಆದರೆ ಬೇರೆ ಏನಾದರೂ ಮಾಡಪ್ಪ ಅಂತಂದರೆ ಬೇಜಾರು ಆಗುತ್ತೆ ಸೊ ಅಡುಗೆ ನನ್ಗೆ ಯಾವಾಗಲೂ ಫೇವ್ರೆಟ್ ಸಬ್ಜೆಕ್ಟ್ ಆಗಿದೆ ಆಮೇಲೆ ಮನೆಯಲ್ಲಿ ತರಕಾರಿ ಇರಲಿ ಬಿಡಲಿ ಸೊಪ್ಪು ಇರಲಿ ಬಿಡಲಿ ಕಾಳು ಕಡೆ ಏನಾದರೂ ಇರಲಿ ಬಿಡಲಿ ಏನು ಇದೆಯೋ ಅದರಲ್ಲಿ ನೀಟಾಗಿ ತುಂಬ ಟೇಶ್ಟಾಗಿ ಮಾಡ್ತೀನಿ ಒಂದೊಂದು ಸರ್ತಿ ಉಳ್ಕೊಂಡಿರುತ್ತೆ ಏನೋ ಒಂದು ಮಾಡಿರ್ತೀವಿ ಉಳ್ಕೊಂಬಿಟ್ಟಿರುತ್ತೆ ಅದು ವೇಶ್ಟ್ ಆಗ್ತಿರುತ್ತೆ ಸೊ ಅದನ್ನೇ ತಿನ್ನು ನಿನ್ನೆಯದೇ ಮಾಡಿದ್ದೇ ತಿನ್ನು ಅಂದರೆ ಯಾರೂ ತಿನ್ನೋಲ್ಲ ಅದಕ್ಕೆ ನಾನು ಏನು ಮಾಡೋದು ಅದಕ್ಕೊಂದು ಸ್ಪೆಷಲ್ ಆಗಿ ಏನೋ ಒಂದು ಆ್ಯಡ್ ಅಪ್ ಮಾಡಿಬಿಡೋದು ಅದನ್ನ ಒಂದು ಒಗ್ಗರಣೆ ಕೊಟ್ಟೋ ಅದು ಅಥವಾ ಅದಕ್ಕೊಂದು ಏನೋ ಒಂದು ಸ್ಪೆಷಲ್ ಟೇಶ್ಟ್ ಮಾಡೋದೋ ಈ ಥರ ಮಾಡಿ ಅದನ್ನ ಒಂಚೂರು ನೀಟಾಗಿ ಹೊಸ ಇನೊವೇಟಿವ್ ಆಗಿ ಮಾಡಿ ಸರ್ವ್ ಮಾಡಿದರೆ ಮತ್ತು ಅದೂನು ಖಾಲಿ ಆಗಿಬಿಡತ್ತೆ ಸೊ ಹಾಗಾಗಿ ನಾ ಏನು ಮಾಡ್ತೀನಿ ಪ್ರತಿ ಸತಿ ಏನಾದರೂ ಒಂದು ಉಳಿದಿರ್ಲಿ ವೇಶ್ಟ್ ಮಾಡಕ್ಕೆ ಹೋಗೋಲ್ಲ ಅದಿಕ್ಕೊಂದು ಹೊಸ ಅಡುಗೆಯನ್ನ ಟಚ್ ಕೊಟ್ಟು ಬಿಸಿ ಬಿಸಿಯಾಗಿ ಮಾಡೋದರಿಂದ ಈಗ ಒಂದೊಂದು ಸರ್ತಿ ಪಲಾವ್ ಉಳ್ಕೊಂಡಿರುತ್ತೆ ಅದು ಬೆಳಗ್ಗೆ ಮಾಡಿರ್ತೀವಿ ಮತ್ತು ನಾವು ಮಧ್ಯಾಹ್ನನೂ ಊಟ ಮಾಡಿರೊಲ್ಲ ರಾತ್ರಿಗೆ ಬೇಕಾಗಿರುತ್ತೆ ಆ ರಾತ್ರಿ ಏನು ಮಾಡ್ತೀನಿ ಮತ್ತೆ ಒಂದು ಇನ್ನೊಂದು ಸರ್ತಿ ಕುಕ್ಕರಲ್ಲಿ ಹೊಸದಾಗಿ ಒಂದು ಸ್ವಲ್ಪ ಬಿ ಸ್ಟೀಮ್ ಮಾಡಿ ಅದಕ್ಕೆ ಒಂಚೂರು ಎಲ್ಲ ಕೊತ್ತಂಬರಿ ಅದು ಇದು ಒಂದು ಸ್ವಲ್ಪ ಏನಾದರೂ ತಡ್ಕ ಎಲ್ಲ ಹಾಕಿ ಫ್ರೆಶ್ ಆಗಿ ಮಾಡಿ ಕೊಟ್ಟುಬಿಡ್ತೀನಿ ಇದೇ ನನಗೆ ಇಷ್ಟ ಓಕೆ ಥ್ಯಾಂಕ್ ಯು